ಮನರಂಜನೆಗಾಗಿ ಟಿವಿ ನೋಡೋದು ಆಮೇಲೆ ಶಟಲ್ಕಾಕನ್ನು ಆಡೋದು ಮತ್ತು ಚದುರಂಗ ಆಟ ಅಂತಹ ಚೆಸ್ಗಳ ಆಟಗಳನ್ನು ಆಡೋದು ಮತ್ತು ಕೇರಮ್ ಬೋರ್ಡುಗಳ್ನ ಆಟ ಆಡೋದು ಮನರಂಜನೆಗೋಸ್ಕರ ಈ ಥರ ಕೆಲವೊಂದು ಆಟಗಳನ್ನು ಆಟಾಡಿ ಮನರಂಜನೆಯನ್ನು ಪಡ್ಕೊಳ್ಳೋದು